ನಾನು ಜಾಸ್ತಿ ಹೊಸ ಹೊಸ ಅಡುಗೆಗಳನ್ನ ಮಾಡೋದಿದ್ರೆ ಫೋನಿನಲ್ಲಿ ಯೂಟ್ಯೂಬ್ನಾ ಓಪನ್ ಮಾಡ್ಕೊಂಡು ಅದರಲ್ಲಿ ಅಡುಗೆ ಯಾವ ರೀತಿ ಮಾಡಿರ್ತಾರೆ ಅಂತ ನೋಡ್ಕೊಂಡು ಅದೇ ರೀತಿ ನಾವು ಮನೆಲ್ಲಿ ಅಡುಗೆ ಮಾಡೋದು ಅದರಲ್ಲಿ ಮೊದಲನೇ ಬಾರಿಗೆ ನಾನು ಮಾಡಿದ್ದು ಮಟನ್ ಬಿರಿಯಾನಿ ಅದು ನನಗೆ ತುಂಬ ಫೇವರೇಟ್ ಹಾಗಾಗಿ ನಾನು ಅದು ಯೂ ಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ಕೊಂಡು ಎಲ್ಲ ಇಂಗ್ರೀಡಿಯಸ್ಗಳನ್ನ ಬರ್ಕೊಂಡು ಅದೇ ರೀತಿ ನೋಡ್ಕೊಂಡು ಎಲ್ಲ ಮಾಡಿದ್ದೆ ಸೇಮ್ ಅದೇ ರೀತಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಮತ್ತೆ ಸ್ವಲ್ಪ ಅಕ್ಕಿ ಅರಳಬೇಕಿತ್ತು ಅಂದರೆ ಉದುರುದುರಾಗಿ ಅಲ್ಲಿ ಯೂ ಟ್ಯೂಬ್ ಚಾನಲಲ್ಲಿ ತೋರಿಸಿದ ರೀತಿ ಹಾಗೆ ಅನ್ನದ ಅಗಳುಗಳು ಉದು ಉದ್ರಾಗಿ ಬಂದಿರಲಿಲ್ಲ ಹಂಗೆ ಸ್ವಲ್ಪ ಹೆಕ್ಕಕ್ಕಿ ಥರ ಹಾಗಿತ್ತು ನೀರು ಕಮ್ಮಿಯಾಗಿ ಇರೋದ್ರಿಂದ ಸ್ಪೈಸಿ ಎಲ್ಲ ಚೆನ್ನಾಗಿತ್ತು ಬಟ್ ಟಿ ವಿ ಅದು ಯುಟ್ಯೂಬಲ್ಲಿ ನೋಡಿದಷ್ಟು ತುಂಬ ಚಿತ್ರದಲ್ಲಿ ನೋಡ್ದಾಗ ವಾವ್ ಅನ್ನೋ ರೀತಿ ಇರಲಿಲ್ಲ ಬಟ್ ಸ್ವಲ್ಪ ಚ ಕಮ್ಮಿ ಇತ್ತು ಆದರೂ ಚೆನ್ನಾಗಿತ್ತು ಬಟ್ ಅದರಲ್ಲೆಲ್ಲ ಗ್ಯಾಸಲ್ಲಿ ಮಾಡಿದ್ರು ನಾನು ಒಲೆ ಮೇಲೆ ಅಂದರೆ ಸೌದೆ ಒಲೆ ಯೂಸ್ ಮಾಡಿ ಮಾಡಿದ್ದೆ ಬಟ್ ಅವ್ರದ್ದು ನೋಡೋದಕ್ಕೆ ಚೆನ್ನಾಗಿತ್ತು ತಿನ್ನೋಕ್ಕೆ ಹೆಂಗಿತ್ತೋ ಗೊತ್ತಿಲ್ಲ ಬಟ್ ನಾನು ಒಲೆಲ್ಲಿ ಮಾಡಿರೋದರಿಂದ ದಮ್ ಬಿರಿಯಾನಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಕುಕ್ಕರಲ್ಲಿ ಮಾಡಿರಲಿಲ್ಲ ಒಲೆ ಕಚ್ಚಿ ಅಂದರೆ ಸೌದೆ ಒಲೆ ಯೂಸ್ ಮಾಡಿ ಪಾತ್ರೆಲ್ಲಿ ದಮ್ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಎಣ್ಣೆಯಲ್ಲ ಕಮ್ಮಿ ಹಾಕಿ ಮಾಡಿದೆ ಮಕ್ಕಳಿಗೂ ತುಂಬ ಇಷ್ಟ ಆಯ್ತು ಮಟನ್ ಅಲ್ಲ ಸ್ವಲ್ಪ ಅದರಲ್ಲಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿ ಹಾಕಿರ್ತಾರೆ ನಾನು ಸ್ವಲ್ಪ ಮಕ್ಕಳಿಗೆಲ್ಲ ಚೆನ್ನಾಗಿರಲಿ ಮತ್ತೆ ಸ್ವಲ್ಪ ಬೇಯ ಬೇಗ ಬೇಯೋಲ್ವೇನೋ ಅದರಲ್ಲಿ ಅನ್ನೋ ಭಯಕ್ಕೆ ಸ್ವಲ್ಪ ಮಟನ್ ಪೀಸ್ಗಳನ್ನ ಚಿಕ್ಕ ಚಿಕ್ದಾಗಿ ಕಟ್ ಮಾಡಿ ಹಾಕಿದ್ದೆ ಹಾಗಾಗಿ ಚೆನ್ನಾಗಿತ್ತು ಲಾಸ್ಟಲ್ಲಿ ಎಲ್ಲದನ್ನೂ ನೀಟಾಗಿ ದಮ್ ಬಿರಿಯಾನಿ ಎಲ್ಲ ಆದ ಮೇಲೆ ಲಾಸ್ಟ್ ಫೈನಲ್ಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಎಲ್ಲ ಹಾಕ್ಕೊಂಡು ಕಚುಂಬಬರ್ನ ರೆಡಿ ಮಾಡ್ಕೊಂಡು ನಾವು ಸರ್ವ್ ಮಾಡಿ ಒಂದು ಫ್ಯಾಮಿಲಿ ಫೋಟೊ ತೊಗೊಂಡಿದ್ವಿ ಹಾಗಾಗಿ ಅದು ತುಂಬ ಚೆನ್ನಾಗಿತ್ತು ಆ ಅನುಭವ ಅಂದರೆ ಟಿ ವಿ ಮೊಬೈಲಲ್ಲಿ ನೋಡ್ಕೊಂಡು ಇನ್ನೂ ತುಂಬ ರೀತಿಯ ಎಲ್ಲ ಪಾಕಗಳನೆಲ್ಲ ಮಾಡಬೋದು ಆದರೆ ತುಂಬ ಅನುಕೂಲ ಆಗುತ್ತೆ ಈ ಥರ ಯುಟ್ಯೂಬಲ್ಲಿ ನೋಡ್ಕೊಂಡು ಒಬ್ಬೊಬ್ರಿಗೆ ಅಡುಗೆ ಮಾಡೋಕ್ಕೆ ಬರದಿದ್ದರೂ ಅದನ್ನು ನೋಡ್ಕೊಂಡು ನಾ ಅಟ್ ಲೀಸ್ಟ್ ಅದ್ರಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂದರೂ ಒಂದು ತಕ್ಕ ಮಟ್ಟಿಗೆ ಅಡುಗೆ ಗೊತ್ತಿಲ್ದೆಯರು ಎದ್ರುಗಡೆ ಅಡುಗೆ ಮಾಡಿ ತೋರಿಸಬೌದು ಅನ್ನೋದಕ್ಕೆ ಒಂದು ಯೂ ಟ್ಯೂಬ್ ಪಾಕ ವಿಧಾನ ತುಂಬ ಸಹಕಾರಿಯಾಗುತ್ತೆ ಯುಟ್ಯೂಬಲ್ಲಿ ನೋಡ್ಕೊಂಡು ಅಡುಗೆ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಅಡುಗೆ ಬರದಿದ್ದೋರು ಅದರಲ್ಲಿ ಕಲಿಬೋದು ಕಲ್ತು ಒಂದು ಸ್ವಲ್ಪ ಒಂದಿನ ಕೆಡಬೋದು ಇನ್ನೊಂದಿನ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅನುಭವ